ಇದು ಕೂರ್ಗ್ ವೆಜ್ ರೆಸ್ಟೋರೆಂಟಾ ಎ ಇದು ಮಂಗ್ಳೂರ್ ಬಿರ್ಯಾನಿ ಇದೆಯಾ ಹಾಂ ಎಷ್ಟು ರೇಟ್ ಅದಕ್ಕೆ ನವ್ಯ ಫುಲ್ ಪ್ಲೇಟ್

ಐನೂರ ಐವತ್ತು ಒಂದು ಪ್ಲೇಟಿಗಾ ಮ್ಯಾಮ್ ಏನಕ್ಕೆ ಅಷ್ಟು ರೇಟು ಏನು

ಹ್ಞೂ ಹಾಂ ಯಾಕೆ ಮ್ಯಾಮ್ ನಿಮ್ಮ ಓಟೆಲಲ್ಲಿ ಬಿರ್ಯಾನಿ ತುಂಬ ಫೇಮಸ್ಸು

ಹಾಂ ಟೇಸ್ಟ್ ಅದು ಹೆಂಗ್ ಇರುತ್ತೆ ಮ್ಯಾಮ್ ಹೌದಾ ಟೇಸ್ಟ್ ಹೆಂಗೆ ಮ್ಯಾಮ್

ಹಾಂ ಬಿರ್ಯಾನಿದು ಯಾವ ಯಾವ ವೆರೈಟಿ ಇದೆ ಮ್ಯಾಮ್ ಹಾಂ ಸರಿ ಮೇಡಮ್ ಒಂದುಸರಿ ನೋಡ್ತೀವಿ ಟೇಸ್ಟ್ ನೋಡೋದು ಮೊದಲು ಹಾಂ ಈಗ ಒಂದು ಎರಡು ಪ್ಲೇಟ್ ಬೇಕಿತ್ತು

ಎಷ್ಟಾಗುತ್ತೆ ಮ್ಯಾಮ್

ಇಲ್ಲ ಮೊಸ್ರು ಬಜ್ಜಿ ಇದೆಯಾ ಹಾಂ ಅದು ಸಹ ಯಾಕೆ ಅಷ್ಟು ತುಂಬ ಮೊಸ್ರು ಈಗ ಕಡ್ಮೆ ಇದ್ವಾ ಹಾಂ ಹಾಂ

ಹಾಂ ಹಾಂ ಸರಿ ಮೇಡಮ್ ಮತ್ತೆ ಯಾವ ಯಾವ ಥರ ಬಿರ್ಯಾನಿ ಇದೆ

ತುಂಬ ವೆರೈಟೀಸ್ ಇದೆಯಲ್ಲ ಮ್ಯಾಮ್ ಹಾಂ ಹಾಂ ಸರಿ ಮೇಡಮ್ ಹಾಂ ಸರಿ ನಮಗೆ ಇವತ್ತು ಸಂಜೆ ಬೇಕಿತ್ತು ಮ್ಯಾಮ್ ಹಾಂ ಸರಿ ಮೇಡಮ್ ತಗೊಳ್ಳಿ ಅಡ್ರೆಸನ್ನ ಹಾಂ ಇದು ಹ್ಞೂ ರೀ ಕುಶಾಲ ನಗರ ಹಾಂ ಸರಿ ಮೇಡಮ್ ಒಂದ್ಸರ್ತಿ ಟ್ರೈ ಮಾಡ್ತೀವಿ ತಿಂದು ಚೆನ್ನಾಗಿದ್ರೆ ವಿಸಿಟ್ ಮಾಡ್ತೀವಿ ಮ್ಯಾಮ್ ಹಾಂ ಅಡ್ರೆಸ್ಸು ಕುಶಾಲ ನಗರ ಕುಶಾಲ ನಗರ ಪಾಲಿಟೆಕ್ನಿಕ್ ಕಾಲೇಜ್ ಹತ್ರ ಹಾಂ ಅದು ಫ್ರಂಟ್ ಅದು ಬಂದು ಕಾಲ್ ಮಾಡಿ ಬರ್ತೀನಿ ಹಾಂ ಸರಿ ತ್ಯಾಂಕ್ ಯು ಮೇಡಮ್ ಹಾಂ ತ್ಯಾಂಕ್ ಯು